ನನ್ನ ಹೆಸ್ರು ಪ್ರತಿಭಾ ಅಂತ ನಾನು ನಿಮ್ಮ ಓಟೆಲ್ಗೆ ತುಂಬ ಆರ್ಡರ್ಗಳನ್ನು ಹೇಳಿದ್ದೆ ಅಂದರೆ ತುಂಬ ಪದಾರ್ಥಗಳನ್ನು ಪ್ಯಾಕ್ ಮಾಡಲು ನಿಮ್ಮ ಕೆಲಸಗಾರರಿಗೆ ಹೇಳಿದ್ದೆ ಅದನ್ನು ಒಂದೂ ಮಿಸ್ ಮಾಡ್ದೀರ ನನಗೆ ಪ್ಯಾಕ್ ಮಾಡಬೇಕು ಅಂತ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ ನಾನು ಅದಕ್ಕಾಗಿ ಅವರು ಯಾವುದಾದ್ರು ಒಂದು ಪದಾರ್ಥ ಮಿಸ್ ಮಾಡ್ಬೋದು ಅಂತ ನಾನು ವಾಯ್ಸ್ ರೆಕಾರ್ಡಿಂಗ್ ಮೂಲಕ ನಿಮಗೆ ತಿಳಿಸುತ್ತಿದ್ದೇನೆ ನನಗೆ ಒಂದು ಪದಾರ್ಥ ಮಿಸ್ ಆಗ್ದೀರ ಎಲ್ಲ ಪದಾರ್ಥಗಳು ಪ್ಯಾಕ್ ಮಾಡಿ ನನಗೆ ಕಳಿಸ್ಕೊಡಿ ಕೊಡಲೇಬೇಕೂಂತ ನಾನು ವಿನಂತಿಸ್ಕೊಳ್ತೇನೆ ನನಗೆ ಒಂದು ಪದಾರ್ಥ ಮಿಸ್ ಆದರೂ ಮನೇಲಿ ಪ್ರಾಬ್ಲಮ್ ಆಗುತ್ತೆ ಮತ್ತು ನಾನು ಮನೇಲೆಲ್ಲ ಹೇಳ್ಬಿಟ್ಟಿದ್ದೀನಿ ಈ ಎಲ್ಲ ಪದಾರ್ಥಗಳು ಮಿಸ್ ಆಗ್ದೀರ ಬರ್ತಿದ್ದಾವೆ ಎಂದು ಅದಕ್ಕಾಗಿ ನಿಮಗೆ ವಾಯ್ಸ್ ರೆಕಾರ್ಡಿಂಗ್ ಮೂಲಕ ಕಳಿಸುತ್ತಿದ್ದೇನೆ ಎಲ್ಲ ಪದಾರ್ಥಗಳನ್ನು ಮಿಸ್ ಮಾಡದೇ ನನಗೆ ಕಳಿಸಿಕೊಡಿ